ಮೈಸೂರು ಮೈಸೂರು ಎಂದರೆ ಒಂದು ಸಾಂಸ್ಕೃತಿಕ ನಗರಿ ನಮ್ಮ ಮನೆ ಇರುವುದು ಮೈಸೂರಿನಲ್ಲಿ ನಾವು ನಾವು ಮತ್ತು ನಮ್ಮ ಕುಟುಂಬದವರು ಆವಾಗಾವಾಗ ಮೈಸೂರು ಅರಮನೆ ವೀಕ್ಷಿಸಲು ವೀಕ್ಷಿಸಲು ಹೋಗುತ್ತೇವೆ ಅದು ನಮ್ಮ ಮನೆಯ ಸಮೀಪದಲ್ಲೇ ಇದೆ ಮೈಸೂರಿನಲ್ಲಿ ನೋಡಲು ಬಹಳಷ್ಟು ಪ್ಲೇಸಸ್ಗಳಿವೆ ಪ್ಯಾಲೇಸ್ ಝೂ ಹಾಗೂ ಚಾಮುಂಡಿ ಬೆಟ್ಟ ಹಲವಾರು ನೀರಿನ ಪ್ರದೇಶ ತುಂಬ ಇದೆ ಮೈಸೂರುನೇ ಮೈಸೂರಿನಲ್ಲಿ ಹಾಗಾಗಿ ಮೈಸೂರನ್ನು ನೋಡಬೇಕು ನಾವು ನಮ್ಮ ಕುಟುಂಬದವರೊಂದಿಗೆ ಅತಿ ಹೆಚ್ಚು ವೀಕ್ಷಿಸುವ ಸ್ಥಳವೆಂದರೆ ಮೈಸೂರು ಅರಮನೆ ಮೈಸೂರು ಅರಮನೆ ನಮ್ಮ ಮನೆಯ ಸಮೀಪದಲ್ಲಿದೆ ಅಲ್ಲಿ ಭಾನುವಾರದಂದು ದೀಪವನ್ನು ಬಲ್ಪ್ಗಳನ್ನು ಆನ್ ಮಾಡುತ್ತಾರೆ ಬಲ್ಪನ್ನು ಆನ್ ಮಾಡ್ತಾರೆ ಅದು ನೋಡಲು ತುಂಬ ಚೆನ್ನಾಗಿರುತ್ತೆ ಒನ್ ಅವರ್ ಆನ್ ಮಾಡ್ತಾರೆ ಪ್ರತಿ ಎವ್ರಿ ಸಂಡೇ ಅದರಿಂದ ಅದನ್ನು ನಾವು ನೋಡಿ ವೀಕ್ಷಿಸಲು ಹೋಗುತ್ತೇವೆ ಅಲ್ಲಿ ಗಾರ್ಡನ್ ಇದೆ ಅಲ್ಲಿ ಕುಳಿತುಕೊಳ್ಳಬಹುದು ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ನಂತರ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ನೋಡಲು ತುಂಬ ಸುಂದರವಾಗಿದೆ ನಾವು ಅಲ್ಲಿ ತಿಂಗಳಿಗೆ ಒಂದ್ಸಲ ತಿಂಗ್ಳಿಗೆ ಒಂದ್ಸಲ ಹೋಗ್ತೀವಿ ಮೈಸೂರಿನಿಂದ ಒಂದು ಹದಿನೆಂಟು ಒಂದು ಹದಿನೈದು ಕಿಲೋಮೀಟರ್ ಇರಬಹುದು ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳ ಮೆಟ್ಟಿಲುಗಳಲ್ಲೂ ಹೋಗ್ಬೋದು ಸಾವಿರ ಮೆಟ್ಟಿಲುಗಳಿರುತ್ತೆ ಮೆಟ್ಟಿಲಲ್ಲಿ ಹೋಗ್ಬೋದು ಬಾಡಿ ಎಕ್ಸಸೈಜ್ ಆದಾಗೂ ಆಗುತ್ತೆ ಎಲ್ಲ ಆಗುತ್ತೆ ಹೋಗಬಹುದು ಹಾಗೇ ಮೈಸೂರಿನಲ್ಲಿ ಚಾಮುಂಡಿ ಸ್ಟೇಡಿಯಮ್ ಅಂತ ಒಂದಿದೆ ಅಲ್ಲಿಯೂ ಚೆನ್ನಾಗಿದೆ ಅಲ್ಲಿಯೂ ಹೋಗ್ಬೊದು ಹಾಗೂ ಮೈಸೂರಿನ ಸಮೀಪ ಹತ್ತಿರ ಇರೋದೊಂದು ಶ್ರೀರಂಗಪಟ್ಟಣ ಅದು ಒಂದಿದೆ ಅಲ್ಲಿಯೂ ಚೆನ್ನಾಗಿದೆ ಮೈಸೂರಿಗೆ ಹತ್ರತ್ರ ತುಂಬ ಸ್ಥಳಗಳಿವೆ ವೀಕ್ಷಿಸಲು ಮೈಸೂರಿನ ಕರಿಘಟ್ಟ ಅದೊಂದಿದೆ ಅಲ್ಲಿಯೂ ಹೋಗ್ಬಹುದು ಈಜುಕೊಳ ಮೈಸೂರು ಝೂ ಮೈಸೂರಿನಲ್ಲಿ ಝೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಳಿಗೆ ತುಂಬ ಇಷ್ಟ ಆಗುತ್ತೆ ಪ್ರಾಣಿಗಳನ್ನು ನೋಡುವುದು ಮಕ್ಕಳಿಗೆ ತುಂಬ ಖುಷಿಕರವಾದ ವಿಷಯ ಹಾಫ್ ಡೇ ಬೆಳಗ್ಗೆ ಝೂವಿಗೆ ಹೋದರೆ ಸಂಜೆ ಮೂರು ಅಥವಾ ನಾಲ್ಕು ಗಂಟೆಗಳ ಕಾಲ ಐದು ಅಥವಾ ಆರು ಗಂಟೆಗಳ ಕಾಲ ಅಲ್ಲಿ ನೋಡು ನೋಡಬಹುದು ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಎಲ್ಲರೂ ಹೋಗ್ಬಹುದು ಹಾಗೂ ಮೈಸೂರಿನಲ್ಲಿ ಲಲಿತ್ ಮಹಲ್ ಅದೂ ಚೆನ್ನಾಗಿದೆ ಅದು ಪ್ಯಾಲೇಸ್ ಇತ್ತು ಮುಂಚೆ ಈಗ ಅದನ್ನು ಮುಂಚೆ ರಾಜ್ರದ್ದು ಅದು ಪ್ಯಾಲೇಸ್ಸು ಈಗ ಅದನ್ನು ಹೋಟೆಲ್ ಮಾಡಿದ್ದಾರೆ ಶೂಟಿಂಗ್ಸೂ ಬರೋಕೆ ಬಿಡ್ತಾರೆ ಹಾಗೂ ಮೈಸೂರಿನ ಸಮೀಪ ಇರುವ ಮೇಲುಕೋಟೆ ದೇವಸ್ಥಾನ ಅದು ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ಚೆನ್ನಾಗಿರುತ್ತೆ ಮೈಸೂರಿಂದ ಒಂದು ನಲವತ್ತು ಕಿಲೋಮೀಟರ್ ಆಗ್ಬೋದು ಚೆನ್ನಾಗಿರುತ್ತೆ ಮೈಸೂರು ಎಂದರೆ ಸುಂದರವಾದ ಸ್ವಚ್ಛತೆಯ ಒಂದು ಊರು ಅದು ಮೈಸೂರನ್ನು ಅರಮನೆ ನಹರ್ ನಗರಿ ಎಂದು ಕರೆಯುತ್ತಾರೆ ಮೈಸೂರಿನಲ್ಲಿ ಕಲಾಮಂದಿರ ಎಂಬ ಒಂದು ರಂಗಮಂದಿರ ಇದೆ ಸಾಂಸ್ಕೃತಿಕ ಚಟುವಟಿಕೆ ಗಳು ಅಲ್ಲಿ ನಡಿತಾಯಿರುತ್ತೆ ಚೆನ್ನಾಗಿ ಇದು ಹಾಗೂ ಅರಮನೆ ಮೈದಾನ ಒಂದಿದೆ ಅಲ್ಲಿ ತುಂಬ ಆಟ ಆಡ್ತಾರೆ ಜನಗಳು ಹಾಗೂ ಇನ್ನೊಂದು ಇದೆ ಈಗ ಹೊಸದೊಂದು ಬಟಾನಿಕಲ್ ಗಾರ್ಡನ್ ಅಂತ ಒಂದು ಓಪನ್ ಮಾಡಿದ್ದಾರೆ ಅದು ತುಂಬ ವೀಕ್ಷಿಸಲು ತುಂಬ ಚೆನ್ನಾಗಿದೆ ಎಲ್ಲರೂ ಹೋಗಬಹುದು ಪ್ಯಾಲೇಸ್ಸಿಗೆ ಎಂಟ್ರೆನ್ಸ್ ಉಚಿತ ಒಳಗೆ ಫ್ರೀ ಆಗಿ ಹೋಗ್ಬೊದು ಆದರೆ ಅದ್ರ ಒಳಗಡೆ ಈ ರಾಜರು ಯೂಸ್ ಮಾಡ್ತಿದ್ದಂತಹ ಎಕ್ವಿಪ್ಮೆಂಟ್ಸ್ ಮತ್ತು ಅಂಬಾರಿ ಅವರು ಕುಳಿತ್ಕೊಂಡಂಥ ಜಾಗ ಅದು ಅರಮನೆ ಹಾಗೂ ಆ ಕುರ್ಚಿಗಳು ಇದನ್ನು ವೀಕ್ಷಿಸಲು ಈ ಅಮೌಂಟ್ ಫೀಸ್ ಪೇ ಮಾಡಬೇಕಾಗುತ್ತೆ ಟಿಕೆಟನ್ನು ತಗೊಳ್ಬೇಕಾಗುತ್ತೆ ಹಾಗೂ ಪ್ಯಾಲೇಸ್ ಹತ್ರನೇ ಇರುವಂಥ ಒಂದು ಎಕ್ಸಿಬಿಷನ್ ಪ್ಯಾಲೇಸ್ ಎದುರುಗಡೆ ಬರುವ ಒಂದು ಎಕ್ಸಿಬಿಷನ್ ಈಗ ಅದೂ ತುಂಬ ಚೆನ್ನಾಗಿದೆ ಅಲ್ಲೂ ನೋಡಬಹುದು ಅದು ಸಂಜೆ ನಾಲ್ಕರಿಂದ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಒಂದು ಹತ್ತು ವರೆವರೆಗೂ ಹೋಗ್ಬಹ್ದು ಪ್ಯಾಲೇಸ್ ಇದು ಎಕ್ಸಿಬಿಷನ್ಗೆ ಅಲ್ಲಿ ಮಕ್ಕಳುಗಳು ತುಂಬ ಎಂಜಾಯ್ಮೆಂಟ್ ಮಾಡ್ಬೋದು ದೊಡ್ಡವರೂ ಶಾಪಿಂಗ್ ಕೂಡ ಮಾಡ್ಬೋದು ತಿನ್ನಲೂ ಆಹಾರವಿರುತ್ತೆ ಎಲ್ಲ ಮಾಡಬಹುದು ಎಕ್ಸಿಬಿಷನ್ನಿನಲ್ಲಿ ಪ್ರತಿಯೊಂದನ್ನೂ ಇರುತ್ತೆ ಮಕ್ಕಳು ಆಟನೂ ಆಡಬಹುದು ಎಲ್ಲ ಆಡಬಹುದು ಹಾಗೇ ಮೈಸೂರಿನಲ್ಲಿ ಮಾಲ್ ಮಲ್ಟಿಪ್ಲೆಕ್ಸ್ ಎರಡು ಅಥ್ವಾ ಮೂರಿದೆ ಚೆನ್ನಾಗಿರೊದು ಅಂದರೆ ಎರಡು ಒಂದು ಮಾಲ್ ಆಫ್ ಮೈಸೂರು ಇದು ಅರಮನೆ ಸಮೀಪದಲ್ಲಿದೆ ಇನ್ನು ಒಂದು ಪೋರಮ್ ಮಾಲ್ ಅಂತ ಅದೂ ಈವಾಗ ಒಂದು ಫೈ ಒಂದು ಫೋರ್ ಫೈ ಇಯರ್ಸ್ ಆಯಿತು ಅದು ಬಂದು ಇನ್ನೊಂದಿದೆ ಗರುಡ ಮಾಲ್ ಅಂತ ಅದು ಮುಂಚೆ ಚೆನ್ನಾಗಿ ನಡಿತಾ ಇತ್ತು ಈವಾಗ ಅದ್ರಲ್ಲಿ ಬರೀ ಫುಡ್ ಕೋಟ್ ಮಾತ್ರ ಇದೆ ಹಾಗೂ ಪಿವಿಆರ್ ಇದೆ ಮಾ ಕಡಿಮೆ ಮೈಸೂರಿನಲ್ಲಿ ಮಾಲ್ ಅದಕ್ಕೆ ತುಂಬ ಚೆನ್ನಾಗಿದೆ ಮೈಸೂರು ವೀಕ್ಷಿಸಲು ಒಂದು ದಿನ ಇದ್ದರೆ ಕಂಪ್ಲೀಟ್ ಮೈಸೂರಿನಲ್ಲಿ ಎಷ್ಟು ಹಾಂ ಟೂರಿಶ್ಟ್ ಪ್ಲೇಸಸ್ಗಳಿದೆ ಅಷ್ಟನ್ನೂ ನಾವು ನೋಡ್ಬವ್ದು ಬೆಳಗ್ಗೆ ಬಂದರೆ ಫಶ್ಟೂ ಸೂ ಮುಗಿಸಿಕೊಂಡು ನಂತರ ಬೆಟ್ಟಕ್ಕೆ ತೆರಳಿ ಆದ್ಮೇಲೆ ಬರಬೇಕಾದ್ರೆ ಎಕ್ಸಿಬಿಷನ್ಗೋಗಿ ಟೈಮ್ ಇದ್ದರೆ ಆಮೇಲೆ ಲಾಸ್ಟಲೀ ಸಂಡೇ ಒಂದು ಪ್ಲ್ಯಾನ್ ಮಾಡ್ಕೊಂಡ್ರೆ ಸಂಡೇ ನೈಟ್ ಆಗೆ ಲಾಸ್ಟಲಿ ಪ್ಯಾಲೇಸ್ ಇಟ್ಕೊಬಹುದು ಪ್ಯಾಲೇಸ್ ಆಗ ಲೈಟ್ಸ್ ಆನ್ ಮಾಡಿರ್ತಾರೆ ನೈಟಿದು ಪ್ಯಾಲೇಸ್ಸು ಆವಾಗ ನೋಡಲು ಚೆನ್ನಾಗಿರುತ್ತೆ ಬೆಳಗ್ಗೆ ಇನ್ನೂ ಟೈಮ್ ಇದ್ದರೆ ಶ್ರೀರಂಗಪಟ್ಟಣ ಮೈಸೂರಿನ ಹತ್ತಿರನೇ ಶ್ರೀರಂಗಪಟ್ಟಣ ಅಂತ ಒಂದು ಊರಿದೆ ಒಂದು ಫಿಫ್ಟೀನ್ ಫಿಫ್ಟೀನ್ ಕಿಲೋಮೀಟರ್ಸ್ ಮೈಸೂರಿನ ಅಲ್ಲೂ ವಾಟರ್ ಪ್ಲೇಸಸ್ ಎಲ್ಲ ಇದೆ ಚೆನ್ನಾಗಿ ನೋಡಬಹುದು ಮೈಸೂರಿನಲ್ಲಿ ಹಾಗೂ ಮೈಸೂರಿನಲ್ಲಿ ಮೈಸೂರು ಪಾಕ್ ಫೇಮಸ್ ಹಾಗಾಗಿ ಎಲ್ಲರೂ ಬಂದು ಮೈಸೂರಿಗೆ ವೀಕ್ಷಿಸಿ ಮೈಸೂರಿನಲ್ಲಿ ಸ್ಥಳಗಳನ್ನು ನೋಡಲು ತುಂಬ ಇದೆ ವರ್ಷ ನವರಾತ್ರಿಯಲ್ಲಿ ಮೈಸೂರನ್ನು ನೋಡಲು ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಬಂದು ನೈನ್ ಡೇಸ್ ನವರಾತ್ರಿಯಲ್ಲಿ ಮೈಸೂರು ದೀಪಾಲಂಕಾರ ಫುಲ್ಲು ರೋಡಿಗೆಲ್ಲ ಲೈಟ್ಸ್ ಹಾಕಿರ್ತಾರೆ ನವರಾತ್ರಿಯಲ್ಲಿ ಅಕ್ಟೋಬರಲ್ಲಿ ದಸರಾ ಮೈಸೂರಿನಲ್ಲಿ ದಸರಾ ಫೇಮಸ್ ನವರಾತ್ರಿ ವಿಜಯದಶಮಿ ದಿನ ಚಾಮುಂಡೇಶ್ವರಿ ಆನೆ ಮೇಲೆ ಬರ್ತಾರೆ ಹೀಗಾಗಿ ಮೈಸೂರನ್ನು ನೋಡಲು ಎಲ್ಲರೂ ಬರಬೇಕು ಮೈಸೂರಿನಲ್ಲಿ ನೋಡಲು ತುಂಬ ಸ್ಥಳಗಳಿವೆ ಅದು ಕೆರೆಗಳಿವೆ ತುಂಬ ಚೆನ್ನಾಗಿ ಇರುತ್ತೆ ಬೋಟಿಂಗ್ ಸಹ ಇದೆ ಕಾರಂಜಿ ಕೆರೆ ಹಾಗೂ ವಾಕಿಂಗ್ ಮಾಡಲು ಕುಕ್ಕರಳ್ಳಿ ಕೆರೆ ಎಂಬ ಸ್ಥಳಗಳಿವೆ